ಪ್ರವಾಸೋದ್ಯಮ ಇದು ಭಾರತದಲ್ಲಿ ಹೆಚ್ಚಾಗಿ ನಾವು ಪ್ರವಾಸ ಪ್ರವಾಸೋದ್ಯಮದ್ದು ಸ್ಥಳಗಳನ್ನೆಲ್ಲ ಕಾಣ್ಬೋದು ಪ್ರವಾಸೋದ್ಯಮಕ್ಕೆ ಭಾರತ ಅನ್ನೊದು ತುಂಬ ಫೇಮಸ್ ಆದಂತಹ ದೇಶ ಹಾಗೇ ನಮಗೆ ಹೆಚ್ಚಾಗಿ ನೆನಪಿಗೆ ಬರುವಂಥ ಸ್ಥಳಗಳಂದರೆ ಪ್ರವಾಸೋದ್ಯಮಂತ ಹೇಳುವಾಗ ಹಂಪಿ ಹಳೆಬೀಡು ತಾಜ್ ಮಹಲ್ ಇರ್ಬೋದು ಬೇರೆ ಬೇರೆ ನಮ್ಮ ದೇಶದಲ್ಲಿ ಅನೇಕ ಸ್ಥಳಗಳುಂಟು ಪ್ರವಾಸೋದ್ಯಮದ್ದು ಮುಖ್ಯ ಸ್ಥಳಗಳಾಗಿ ರಾರಾಜಿಸ್ತಾ ಇದ್ದಾವೆ ಹಾಗೆಯೇ ನನಗೆ ಇನ್ನೊಂದು ಸ್ಥಳೀಯವಾಗಿ ಅನಿಸುವ ಸ್ಥಳಗಳಂದರೆ ಅದನ್ನು ಪ್ರವಾಸೀಯ ಸ್ಥಳಗಳಾಗಿ ಬೆಳೆಸ್ಬೋದು ಅಂತ ನಮ್ಮದು ಊರಲ್ಲಿ ಹೇಳೋದಾದ್ರೆ ಒಂದು ಆನೆಕೆರೆ ಪಾರ್ಕ್ ಅಂತ ಉಂಟು ಆನೆಕೆರೆ ಪಾರ್ಕ್ ಇದು ನೋಡಲಿಕ್ಕೆ ತುಂಬ ಚೆನ್ನಾಗುಂಟು ಆ ನಂಗೆ ಗೊತ್ತಿದ್ದಾಗೆ ಈ ಆನೆಕೆರೆ ಅಂತ ಹೆಸರು ಬಂದಿದ್ದು ಹಿಂದಿನ ಕಾಲದಲ್ಲೆಲ್ಲ ಈ ಕೆರೆಯಲ್ಲಿ ಆನೆಗಳನ್ನೆಲ್ಲ ತೊಳಿತಿದ್ದರು ಅಂತ ಈ ಆನೆಕೆರೆ ಕೆರೆ ಈಗ ಅಂದರೆ ತುಂಬ ಸ್ವಚ್ಛವಾಗಿ ಉಂಟು ಅಂದರೆ ಒಂದು ಕಳೆದ ಐದಾರು ವರ್ಷಗಳ ಹಿಂದೆ ನಮ್ಮದು ತಾಲೂಕಿನ ಶಾಸಕರು ಹಾಗೆಯೇ ಬೇರೆ ಬೇರೆ ಸ್ಥಳೀಯರೆಲ್ಲ ಸೇರಿ ಈ ಕೆರೆಯನ್ನು ಸ್ವಚ್ಛ ಈ ಕೆರೆಯ ಸ್ವಚ್ಛತಾ ಕಾರ್ಯವನ್ನು ಮಾಡಿದ್ದಾರೆ ಆಗಿನಿಂದ ಈ ಕೆರೆ ಕೆರೆಯನ್ನು ಹಾಗೆಯೇ ನೆಕ್ಸ್ಟ್ ಅದನ್ನು ಮೇಯ್ನ್ಟೇನ್ ಮಾಡ್ಕೊಂಡು ಕೂಡ ಬಂದಿದ್ದು ಹಾಗೇ ಮೇಯ್ನ್ಟೇನ್ ಮಾಡಿಕೊಂಡು ಬಂದಿದ್ದಾರೆ ಹಾಗಾಗಿ ಈ ಕೆರೆ ನೀರು ಕೂಡ ಸ್ವಚ್ಛ ಉಂಟು ಹಾಗೇ ಇದರಲ್ಲಿ ತಾವರೆ ಅದೆಲ್ಲ ಕಾಣಸಿಗ್ತದೆ ಹಾಗಾಗಿ ನಂಗೆ ಅನ್ಸೋದು ಇದರ ಮಧ್ಯೆ ಮತ್ತು ಬಸದಿ ಕೂಡ ಉಂಟು ಚತುರ್ಮುಖ ಬಸದಿ ಅಂತ ಹೇಳ್ತೇವೆ ಇದನ್ನು ಕೂಡ ಹಾಗೆಯೇ ಹೊಸದಾಗಿ ನಿರ್ಮಿಸಲಾಗಿದೆ ಇದು ನೋಡಲಿಕ್ಕೆ ತುಂಬ ಆಕರ್ಷಣೀಯವಾಗಿ ಉಂಟು ಈ ಕೆರೆಯ ಸುತ್ತ ಆ ಗಾರ್ಡನ್ ಇರ್ಬೋದು ಹಾಗೆಯೇ ಮಕ್ಕಳಿಗೆ ಆಟಾಡುವಂತಹ ಪಾರ್ಕ್ ಇರ್ಬೋದು ಇದನ್ನು ಕೂಡ ಮಾಡಿದ್ದಾರೆ ಹೀಗಾಗಿ ಇದನ್ನು ಒಂದು ಪ್ರವಾಸೋದ್ಯಮ ಸ್ಥಳವಾಗಿ ಬೆಳೆಸ್ಬೋದು ಅನ್ನೋದು ನನ್ನ ಅನಿಸಿಕೆ ಹಾಗೇ ಮತ್ತು ಹೇಳೋದಾದ್ರೆ ನಮ್ಮದು ಕಾರ್ಕಳದಲ್ಲಿ ಇದು ಬಾಹುಬಲಿ ಕಾರ್ಕಳದ ಬಾಹುಬಲಿ ಗೊಮ್ಮಟ ಗೊಮ್ಮಟೇಶ್ವರ ಉಂಟು ಇದು ಸಹ ಹಾಗೆಯೇ ಇದು ಗೊತ್ತಿರ್ಬೋದು ಎಲ್ಲರಿಗೂ ಹಾಗೆಯೇ ಇದು ಕೂಡ ಹಾಗೆಯೇ ಒಂದು ಪ್ರವಾಸೋದ್ಯಮ ಸ್ಥಳವಾಗಿ ಬೆಳೆಸ್ಬೋದು ಬೆಳೆಸ್ಬೋದು ಯಾಕಂದರೆ ಇದು ನೋಡ್ಲಿಕ್ಕೂ ತುಂಬ ಆಕರ್ಷಣೀವಾಗಿ ಉಂಟು ಯಾಕಂದರೆ ಕೆತ್ತನೆಗಳೆಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಹನ್ನೆರಡು ವರ್ಷಕ್ಕೊಮ್ಮೆ ಇಲ್ಲಿ ಮಸ್ತಕಾಭಿಷೇಕ ಕೂಡ ನಡೀತದೆ ಹಲವಾರು ಪ್ರ ಪ್ರವಾಸಿಗರು ಬರ್ತಾರೆ ನೋಡಲಿಕ್ಕೆ ಆದರೆ ಇದು ಅಷ್ಟೊಂದು ಜನರಿಗೆ ತಿಳಿಯದೇ ಇರೋದ್ರಿಂದ ಇದರ ಪ್ರವಾಸಿಗರ ಸಂಖ್ಯೆ ಕಡಿಮೆ ಅಂತ ಹೇಳ್ಬೋದು ಅದ್ರಲ್ಲಿ ಮತ್ತು ನಮ್ಮ ಕಾರ್ಕಳದ ಇದರಲ್ಲಿ ಸಾವಿರ ಕಂಬ ಬಸದಿ ನಮ್ಮದು ಊರಲ್ಲಿ ಜೈನ ನಮ್ಮ ಊರಲ್ಲಿ ಜೈನ ಸ್ಥಳ ಅಂತ ಹೇಳ್ತಾರೆ ಯಾಕಂದರೆ ಇಲ್ಲೆಲ್ಲ ಫೇಮಸ್ ಆದದ್ದೆಲ್ಲ ಜೈನರಿಗೆ ಸಂಬಂಧಪಟ್ಟ ಬಸದಿಗಳಿರ್ಬೋದು ಗೊಮ್ಮಟೇಶ್ವರ ಹೀಗೆ ಹೀಗೆ ಇದು ನಮ್ಮ ಊರನ್ನು ಪ್ರವಾಸೋದ್ಯಮ ಸ್ಥಳವಾಗಿ ಮಾಡಬಹುದು ಅಂತ ನನ್ನ ಅನಿಸಿಕೆ ಮತ್ತೊಂದು ನಮ್ಮ ಊರಲ್ಲಿ ಅಂದರೆ ನಮ್ಮದು ಸಣ್ಣ ಗ್ರಾಮ ಈ ಗ್ರಾಮದಲ್ಲೂ ದುರ್ಗ ಫಾಲ್ಸ್ ಅಂತ ಉಂಟು ಇತ್ತೀಚಿಗಿದು ತುಂಬ ಪ್ರಸಿದ್ಧಿ ಪಡೀತಾ ಉಂಟು ಎಲ್ಲೆಲ್ಲಿ ಬೇರೆ ಬೇರೆ ಕಡೆಗಳಿಂದ ಜನಗಳೆಲ್ಲ ಇದನ್ನು ನೋಡುವ ಸಲುವಾಗಿ ಬರ್ತಾರೆ ಆದರೆ ನನ್ಗೆ ಅನ್ಸೋದು ಇದನ್ನು ಪ್ರವಾಸೋದ್ಯಮ ಮಾಡುವಂಥ ಒಂದು ಆಕರ್ಷಣೀಯ ಸ್ಥಳ ಉಂಟು ಸ್ಥಳ ಆಗಿರುತ್ತೆ ಇದು ಆದರೆ ಜನಗಳು ಬಂದವರು ಏನು ಮಾಡ್ತಾರಂದ್ರೆ ಇಲ್ಲಿಯ ಸ್ವಚ್ಛತೆಯನ್ನು ಅವರು ಕಾಪಾಡಿಕೊಳ್ಳೋದಿಲ್ಲ ಅದೊಂದು ಮುಖ್ಯವಾಗಿ ಜನಗಳು ಅದರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ ಯಾಕಂದರೆ ಯಾವುದೇ ಪ್ಲೇಸಾಗಿರಲಿ ಅಲ್ಲಿದ್ದು ಅದರ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳೋದು ಎಲ್ಲರ ಕರ್ತವ್ಯ ಆಗಿರ್ತದೆ ಹಾಗಾಗಿ ಯಾವುದೇ ಒಂದು ಸ್ಥಳಕ್ಕೆ ಪ್ರವಾಸೋದ್ಯಮ ಮಾಡುವಾಗ ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದ್ರ ಕೂಡ ಅಲ್ಲಿ ಬರುವಂಥ ಜನಗಳ ಕರ್ತವ್ಯ ಆಗಿರ್ಬೇಕು ಹಾಗೆ ಹೇಳೋದ್ ನಮ್ಮ ಊರಲ್ಲಿ ಈ ದುರ್ಗ ಫಾಲ್ಸ್ ಬಿಟ್ಟು ಮತ್ತು ಹಿಂದಿನ ಕಾಲದ್ದೊಂದು ಕೋಟೆ ಉಂಟಂತ ಹೇಳ್ತಾರೆ ಅದು ನಂಗೆ ಅಷ್ಟು ಬ ನಂಗೆ ಅಷ್ಟರ ಮಟ್ಟಿಗೆ ಅದರದ್ದು ಬಗ್ಗೆ ತಿಳಿದಿಲ್ಲ ಆದರೆ ನಮ್ಮದು ತಾತ ಅವರೆಲ್ಲ ಹೇಳಿದ್ದರ ಮಟ್ಟಿಗೆ ನಂಗೊತ್ತಿರೋದಂದರೆ ಒಂದು ಹಿಂದಿನ ಕಾಲದಲ್ಲಿ ಕಟ್ಟಿದ ಕೋಟೆ ಉಂಟು ಅದಕ್ಕೆ ಸುರಂಗ ಮಾರ್ಗಗಳೆಲ್ಲ ಉಂಟು ಹಿಂದೆ ಅದರಲ್ಲಿ ಒಂದು ಕೇಸ್ ಕೂಡ ಆಗಿತ್ತು ಹಾಗೇ ಆ ಕೋಟೆಗಳನ್ನು ಹಿಂದಿನ ಕಾಲದ್ದು ನಮ್ಮದು ವೈಭವನ ತಿಳಿಸ್ತದೆ ಇಂಥದ್ದೆಲ್ಲ ಪ್ರವಾಸೋದ್ಯಮ ಸ್ಥಳಗಳಾಗಿ ಬೆಳೆಸಿದರೆ ನಮಗೆ ಹಿಂದಿನ ಹಿಂದೆ ಏನು ಗತಿಸಿ ಹೋಗಿದೆ ಆ ಕಾಲದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಮುಂದಿನ ಜನಾಂಗದವ್ರಿಗೆ ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ತದೆ ಅಂತ ಹಾಗೆಯೇ ಇಂಥದ್ದು ಸ್ಥಳಗಳನ್ನೆಲ್ಲ ನಾವು ಬೆಳೆಸಿದರೆ ಕಾಲೆ ಈ ಸ್ಥಳಗಳ ಬೆಳವಣಿಗೆ ಮಾತ್ರವಲ್ಲ ಆ ಪ್ರದೇಶದ್ದು ಬೆಳವಣಿಗೆ ಕೂಡ ಅಭಿವೃದ್ಧಿ ಕೂಡ ಸಾಧ್ಯವಾಗ್ತದೆ ಈಗ ಈ ಪ್ರದೇಶಗಳೆಲ್ಲ ಅಷ್ಟಾಗಿ ಟ್ರಾನ್ಸ್ಪೋಟೇಷನ್ ಸಿಸ್ಟಮೆಲ್ಲ ಸರಿಯಾಗಿ ಇಲ್ಲ ಅಂದರೆ ಅದಕ್ಕೆ ಮೇಯ್ನ್ ಕಾರಣ ಏನಂದರೆ ಇಲ್ಲಿ ಜನಗಳು ಓಡಾಟ ಅಷ್ಟರ ಮಟ್ಟಿಗೆ ಇರಲ್ಲ ಇದೊಂದು ರು ರೂರಲ್ ಏರಿಯಾಗಿದೆ ಅದರಿಂದ ಹಾಗೆ ಇಂಥದ್ದನ್ನೆಲ್ಲ ನಾವು ಇಲ್ಲಿ ಅಭಿವೃದ್ಧಿ ಮಾಡಿದರೆ ಆಗ ಇಂಥ ಗ್ರಾಮಗಳು ಕೂಡ ಬೆಳೆ ಬೆಳೆಸಲಿ ಬೆಳಿಲಿಕ್ಕೆ ಸಾಧ್ಯವಾಗ್ತದೆ ಹಾಗೇ ಯಾ ಈಗ ನಗರ ಪ್ರದೇಶದಲ್ಲಿ ಇದ್ದವರಿಗೆ ಹತ್ತಿರದಲ್ಲಿ ಒಂದು ಏನಾದರೂ ಪ್ರವಾಸ ಮಾಡಬೇಕಂತ ಅನಿಸಿದಾಗ ಆಗ ಹತ್ತಿರದಲ್ಲಿ ಅವರಿಗೆ ಪ್ರವಾಸೋದ್ಯಮ ಕೈಗೊಳ್ಳಿಕ್ಕೆ ಸ್ಥಳಗಳು ಇರ್ತವೆ ಹೀಗೆ ಎರಡು ರೀತಿಯಿಂದಲೂ ಇದು ಬೆನಿಫಿಟ್ ಆಗುತ್ತೆ ಅದರಿಂದ ನನಗೆ ಈ ಮೂರು ಸ್ಥಳಗಳನ್ನು ಪ್ರವಾಸೋದ್ಯಮ ಸ್ಥಳಗಳಾಗಿ ಮಾಡಬಹುದು ಇದು ನನ್ನ ಅನಿಸಿಕೆ